ಹಲೋ ಹೇಳಿ ಹಾಂ ಹೇಳಿ ಹಾಂ ಯಾವ ಊರು ನಿಮ್ಮದು ಅದು ನನ್ನ ಯಾವ ಥರ ಜಾಬ್ ನೋಡ್ತಿದ್ದೀರಾ ಯಾವ ಥರ ಜಾಬ್ ನೋಡ್ತಿದ್ದೀರಾ ಸಿಸ್ಟಮ್ ವರ್ಕು ಏನೇನು ಬರುತ್ತೆ ಸಿಸ್ಟಮ್ ವರ್ಕಲ್ಲಿ ಟ್ಯಾಲಿ ಬೇಸಿಕ್ಕೆಲ್ಲ ಬರುತ್ತಾ ನಮ್ಮದು ಆಫೀಸ್ ಇರೋದು ಹಾಸನಲ್ಲೇ ಸೊ ನಾಳೆ ಬರ್ಬೋದಾ ಹ್ಞೂ ಸರ್ ಏನು ಕ್ವಾಲಿಫಿಕೇಷನ್ ಅಂದಿರಿ ನಿಮ್ಮದು ಹಾಸನ್ನಲ್ಲಿ ನಮ್ಮದು ಎಮ್ ಜಿ ರೋಡ್ ಹತ್ರ ಬರುತ್ತೆ ಹ್ಞೂ ಯಾವುದು ಕ್ವಾಲಿಫಿಕೇಷನ್ ಅಂದಿರಿ ನಿಮ್ಮದು ಬಿ ಎ ಆಗಿದ್ಯಾ ನಿಮ್ದು ಇವಾಗ ಹಾಸನಲ್ಲೇ ವರ್ಕ್ ನೋಡ್ತಿದ್ದೀರಾ ಹ್ಞೂ ಅದೇ ಬಿ ಎಗೆ ಸ್ವಲ್ಪ ಸಿಸ್ಟಮ್ ವರ್ಕೆಲ್ಲ ಕಮ್ಮಿ ಸ್ವಲ್ಪ ಹಾಸ್ಪಿಟಲ್ ರಿಸೆಪ್ಷನಲಿಷ್ಟು ಟೆಲಿಕಾಲಿಂಗು ಆ ಥರ ಆದರೆ ಮಾಡಿಸ್ಬೋದ್ ಎಷ್ಟು ಸ್ಯಾಲ್ರಿ ಎಕ್ಸೆಪ್ಟ್ ಮಾಡ್ತೀರಾ ಓಕೆ ಫಿಫ್ಟೀನ್ ಟು ಟ್ವೆಂಟಿ ಸ್ಟಾರ್ಟಿಂಗಿಗೆ ಸಿಗೋಲ್ಲ ಸೊ ಹಾಸನ ಲೆವೆಲ್ಲಲ್ಲಿ ನಿಮಗೆ ಒಂದು ಅಪ್ ಟು ಸ್ಟಾರ್ಟಿಂಗ್ ಒಂದು ತರ್ಟೀನ್ವರ್ಗೂ ಇದು ಮಾಡ್ಬೌದು ನೋಡಿ ನಾಳೆ ಆಸ್ ಹಾಸನಲ್ಲೇ ಇದೆ ಆಸ್ಪಿಟಲ್ ರೆಸೆಪ್ಷನಲಿಷ್ಟು ಟೆಲಿಕಾಲಿಂಗ್ ಆ ಥರ ಇದೆ ಸೊ ಅಂದ್ರೆ ನಾಳೆ ಒಂದು ಟೆನ್ ಓ ಕ್ಲಾಕ್ ಮೇಲೆ ಬಂದುಬಿಟ್ಟು ಮೀಟಾಗಿ ಹಾಂ ಓಕೆ ಸರಿ